ತಾಳ್ಮೆ ಮತ್ತು ಛಲ ಈ ಎರಡೂ ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾಠಗಳು ಯಾಕೆಂದರೆ ನಾನು ಮುಂಚೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಾನು ತುಂಬ ನಾನು ಸಿಟ್ಟು ಮಾಡ್ಕೊತಿದ್ದೆ ಮತ್ತು ಸುಮ್ಮ ಸುಮ್ಮನೆ ಅದು ಕಿರುಚಾಡ್ತಿದ್ದೆ ಇದು ನನ್ನ ಲೈಫಲ್ಲಿ ಅದೊಂದು ನೆಗೆಟಿವ್ ಇದಾಗಿ ಉಳಿದಿತ್ತು ಆಮೇಲೆ ನಾನು ತಾಳ್ಮೆನ ತುಂಬ ಕಷ್ಟಪಟ್ಟು ತುಂಬ ಪ್ರಯತ್ನ ನಂತರ ನಾನು ತಾಳ್ಮೆಯಾಗಿರಲು ಕಲಿತೆ ಅದು ನನ್ನ ಜೀವನದ ಅತ್ಯಂತ ಪ್ರಮುಖವಾದ ಪಾಠ ಯಾಕೆ ಅಂದರೆ ಮನುಷ್ಯನಿಗೆ ತಾಳ್ಮೆ ಮುಖ್ಯ ಇ ಇವಾಗ ನೀವು ಯಾವುದೇ ತೊಂದರೆ ಬಂದರೂ ಕೂಡ ನಾವು ಸಡನ್ನಾಗಿ ಸಿಟ್ಟಾಗಿ ಅದಕ್ಕೆ ನಾವು ಉತ್ತರ ಕೊಡಬಾರ್ದು ನಾವು ತಾಳ್ಮೆಯಿಂದ ಯೋಚನೆ ಮಾಡಿ ನಿಧಾನವಾಗಿ ಯೋಚನೆ ಮಾಡ್ಕೊಂಡು ನಾವು ಅದಕ್ಕೆ ಉತ್ತರ ಹುಡ್ಕಲು ಪ್ರಯತ್ನಿಸಿದ್ರೆ ನಾವು ಕರೆಟ್ಟಾಗಿ ಗುರಿ ತಲುಪ್ತೀವಿ ಯಾಕೆ ಅಂದರೆ ತಾಳ್ಮೆಯಿಂದ ನಾವು ಯೋಚಿಸಿದ್ರೆ ಕರೆಟ್ಟಾಗಿ ನಾವು ಫೋಕಸ್ ಮಾಡ್ಬೋದು ಮತ್ತು ನಮಗೆ ಇವಾಗ ಮುಂದಿನ ಜೀವನ ಹೆಂಗೆ ಏನು ಅಂತ ತಿಳ್ಯೋದಕ್ಕೂ ಕೂಡ ನಾವು ತಾಳ್ಮೆಯಿಂದ ಕುಂತ್ಕಂಡು ಯೋಚನೆ ಮಾಡಬೇಕು ನಾವು ಮುಂದೆ ಯಾವ ಥರ ಮೂವ್ ಮಾಡ್ತೀವಿ ಮತ್ತು ನಾವು ಯ ಜೀವನದಲ್ಲಿ ಯಾವ ಯಾವ ದಿಕ್ನಲ್ಲಿ ಹೋಬೇಕು ಇದಲ್ಲ ನಾವು ಸಡನಾಗಿ ಟೇಕ್ ತಗೋಳಕಾಗೊ ಡಿಸಿಷನ್ ಅಲ್ಗುಳಲ್ಲ ಮತ್ತು ನೀವು ಯಾವುದೇ ಸಂದರ್ಭದಲ್ಲಿ ಅಷ್ಟು ಜನಗಳು ನಿಮ್ಮನ್ನ ಬೇಕು ಬೇಕು ಅಂತಲೇ ನೀವು ಸಿಟ್ಟು ಮಾಡ್ಕಳ್ಲಿ ನೀವು ರಿಯಾಕ್ಟ್ ಮಾಡಲಿ ಅಂತಲೇ ಟಾಂಟ್ ಮಾಡ್ತಾರೆ ಆವಾಗೆಲ್ಲ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದು ಮತ್ತು ತಾಳ್ಮೆಯದು ಏನು ಅಡ್ವಾಂಟೇಜ್ ಅಂದರೆ ನಾವು ಒಳ್ಳೆ ಡಿಷಿಷನ್ ಮಾಡ್ಬೋದು ತಾಳ್ಮೆ ಇದ್ದರೆ ಮನುಷ್ಯನಿಗೆ ಮತ್ತು ತಾಳ್ಮೆ ಇದ್ದಷ್ಟು ಮನುಷ್ಯನಿಗೆ ಅದೊಂಥರ ರತ್ನ ಕೊಟ್ಟಂಗೆ ಆಯಿತಾ ಮತ್ತು ಇನ್ನೊಂದು ಏನಂದರೆ ತಾಳ್ಮೆ ತಾಳ್ಮೆಯಿಂದ ನಮಗೆ ಮನುಷ್ಯನಿಗೆ ಎಲ್ತ್ ಕೂಡ ಒಳ್ಳೆಯದು ನಮಗೆ ಬಿ ಪಿ ಶುಗರ್ ಈ ಥರ ಏನೂ ಬರೋದಿಲ್ಲ ಯಾಕೆಂದರೆ ಮನುಷ್ಯ ತಾಳ್ಮೆಯಿಂದ ಇದ್ದರೆ ಬ್ಲೆಡ್ ಬ್ಲೆಡ್ ಶುಗರ್ ಲೆವೆಲೂ ಕಡಿಮೆ ಇರುತ್ತೆ ಮತ್ತು ಬ್ಲೆಡ್ ಪ್ರೆಷರ್ ಕೂಡ ಕಡಿಮೆ ಇರುತ್ತೆ ಮತ್ತು ಛಲ ಛಲ ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಅವ್ರು ಜೀವನದಲ್ಲಿ ಛಲ ಇರಬೇಕು ನಾನು ಜೀವನ್ದಲ್ಲಿ ಏನಾರೂ ಒಂದು ಸಾಧನೆ ಮಾಡ್ತೀನಿ ಅನ್ನೊ ಛಲ ಇರಬೇಕು ಹಾಗಂತ ತುಂಬ ಅತಿ ವೇಗವಾಗಿ ಹೋಗಬಾರ್ದು ತಾಳ್ಮೆಯಿಂದ ಕುಂತ್ಕಂಡು ನಿನ್ನ ಗುರಿ ಬಗ್ಗೆ ಯೋಚನೆ ಮಾಡಬೇಕು ಅದನ್ನು ಹೇಗೆ ನಾನು ನಾನು ಅದನ್ನು ತಲ್ಪ್ಬೇಕು ಅನ್ನೋದಕ್ಕೆ ತಾಳ್ಮೆಯಿಂದ ಮನುಷ್ಯ ಯೋಚನೆ ಮಾಡಿದಷ್ಟು ಅವ್ನಿಗೆ ಒಳ್ಳೆಯದು ಮತ್ತು ನೀನು ಯಾವ ಜನಗಳ ರೀತಿ ಎಷ್ಟು ತಾಳ್ಮೆಯಿಂದ ನೀನು ವರ್ತಿಸ್ತಿಯೋ ಜನಗಳ ಮಧ್ಯದಲ್ಲಿ ಅದು ನಿನಗೂ ಒಳ್ಳೆಯದು ಮತ್ತು ನೋಡುವ ಜನರಿಗೂ ಕೂಡ ನಿನ್ನ ಬಗ್ಗೆ ಅದು ಒಂದು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸುತ್ತೆ ಆದ್ದರಿಂದ ತಾಳ್ಮೆ ಮತ್ತು ಛಲ ನನ್ನ ಜೀವನದ ಅತ್ಯುತ್ತಮ ಪಾಠಗಳಾಗಿ ಉಳಿದಿವೆ ಆಗೂ ಅದು ಉಳಿಯುತ್ತೆ ಕೂಡ